ಹಲೋ ಹೌದೌದ್ ತಾವು ಯಾರು ಹಾಂ ಹೌದೌದ ಹೇಳ್ರಿ ಹೇಳ್ರಿ ಹೇಳ್ರಿ ಹೌದ ಸರ್ ಸುಮಾರು ಸುಮಾರು ಒಂದು ಏಳು ಎಂಟು ಪ್ಲೇಸ್ ನೋಡ್ಕೋಬೋದು ಓ ನೋಡ್ಬೋದು ನೋಡ್ಬೋದು ಒಂದಿನ ಪೂರ್ತಿ ಆಗುತ್ತೆ ಹೌದೌದ್ ಇದ್ದಾವೆ ಹಾಂ ಬನ್ನಿ ತೋರಿಸ್ತೀವಿ ಈಗ ನಮ್ದು

ಎಲ್ಲ ಸೇರಿದರೆ ಹೆಚ್ಚು ಕಡಿಮೆ ಒಂದು ಐದು ಸಾವಿರ ಆಗ್ಬೋದು ಹೌದೌದು ಆಯ್ತು ಬರ್ರಿ ಹೆಚ್ ಕಡ್ಮೆ ಮಾಡಿ ಕೊಡೋಣ್ ಬರ್ರಿ ಏ ಒಂದು ಸಾವಿರ ಹೆಚ್ ಕಡ್ಮೆ ಕೊಡ್ಬೋದಂತೆ ಬರ್ರಿ ಇಲ್ಲಿಲ್ಲ ಆಗಲ್ಲ ಆಗಲ್ಲ ಭಾಳ ಈಗೆಲ್ಲ ದುಬಾರಿ ಇದೆ ನೀವೆಲ್ಲ ಫ್ರೆಶಾಗ್ ಆಗಲಿಕ್ಕೆ ರೂಮ್ ವ್ಯವಸ್ಥೆ ಎಲ್ಲ ಮಾಡಬೇಕಲ್ಲ ಇಲ್ಲೆ ಚಂದ್ರವಳ್ಳಿ ಇದೆ ಮುರುಘ ಸ್ವಾಮೇರ ಮಠ ಇದೆ ನಂತರ ಕೋಟೆ ಕಾಡು ಮಲ್ಲೇಶ್ವರ ಹ್ಞೂ ಮತ್ತೆ ನೀವು ಟೈಮ್ ಇದ್ದರೆ ನೀವು ವಿ ವಿ ಸಾಗರನು ಹೋಗ್ ಹೋಗ್ಬೋದು ಹೋಗ್ತ ರಿಟರ್ನ್ ನೀವೇ ನೋಡ್ಕಂಡು ಹೋಗ್ತಿವ್ ಅಂದರೆ ಒಂದೂ ನಲವತ್ತು ನಲವತ್ತೈದು ಕಿಲೋಮೀಟ್ರ್ ಆಗ್ಬೋದು ಹ್ಞೂ ಹೋಗ್ತ ಹಂಗೆ ನೋಡ್ಕಂಡು ಹಾಂ ಹಿರಿಯೂರ್ಗ್ ಹೋದ್ರೆ ಅಲ್ಲಿ ಮಾಹಿತಿ ಇರುತ್ತಲ್ಲ ಅಲ್ಲೆ ಬೋರ್ಡ್ ಇರುತ್ತೆ ರೈಟ್ ಸೈಡಿಗೆ ಹೋಗ್ಬೇಕು ಹ್ಞೂ ಈಗ ಫೋನ್ ಮಾಡಿರಿ ಬೆಟ್ದದತ್ತಿರ ಬರ್ತೀರ ನೀವು ಎಲ್ಲಿಗೆ ಹೋಗ್ತಿರ ಫಸ್ಟು ಚಂದ್ರವಳ್ಳಿಗೆ ಹೋಗದ ಆಯ್ತು ಆಯಿತು ಓಕೆ ಬನ್ನಿ ಸರ್ ಓಕೆ ಓಕೆ ಬನ್ನಿ